ಹಲೋ ಬೈಕ್ ರೆಂಟ್ ಕಂಪನಿಯವರಲ್ವಾ ಇದು ತುಮಕೂರಲ್ಲಿ ನನಗೆ ಒನ್ ಟೂ ಡೇಸ್ಗೆ ಬೈಕ್ ರೆಂಟ್ ಬೇಕಿತ್ತು ಸ್ಕೂಟಿ ಅದು ಎಷ್ಟು ಒನ್ ಅವರ್ಗೆ ಅಂತ ಇದೆಯಾ ಅಥವಾ ಒನ್ ಡೇಗೆ ಅಂತ ಇದೆಯಾ ನಿಮ್ಮದು ಹಾಂ ಸ್ಕೂಟಿ ಸ್ಕೂಟಿ ಸ್ಕೂಟಿ ಆ್ಯಕ್ಟಿವಾನೇ ಆದರೆ ನನ್ ನಾನು ಕೇಳ್ತಿರೋದು ಒನ್ ಡೇಗೆ ನೀವು ರೆಂಟ್ ಕೊಡ್ತೀರಾ ಅಥವಾ

ಅದೇ ಎಷ್ಟು ಕಿಲೋಮೀಟರಿಗೆ ಅಂದರೆ ಏನಾದರೂ ಲೈಕ್ ಮಿನಿಮಮ್ ಚಾರ್ಜ್ ಅಂತ ಇದೆಯಾ ಇಷ್ಟು ಕಿಲೋಮೀಟರಿಗೆ ಇಷ್ಟು ಇಷ್ಟು ಕಿಲೋಮೀಟರ್ ಅಷ್ಟೇ ಓಡಿಸಬೇಕು ಅಂತ

ಓಕೆ ಸರಿ ಆಮೇಲೆ ಇನ್ಶುರೆನ್ಸ್ ಎಲ್ಲ ಇದೆಯಾ

ಮತ್ತೆ

ಹಾಂ ಹಾಂ ಅದೇ ನನಗೆ ಈವಾಗ ನಾನು ನಾಳೆ ಬರ್ತೀನಿ ನಾಳೆ ಬಂದುಬಿಟ್ಟು ಹಲೋ ನಾಳೆ ಬರ್ತೀನಿ ನಾನು ನನಗೆ ಅದು ಅದು ಬೇಕು ಒನ್ ಆ್ಯಕ್ಟಿವಾ ಬೇಕಿತ್ತು ಟೂ ಡೇಸ್ಗೆ ಎರಡು ದಿನಕ್ಕೆ ವ ಅದು ಒಂದು ದಿನಕ್ಕೆ ಎರಡ್ನೂರು ಅಲ್ವಾ

ಹಾಂ ಒಂದು ದಿನಕ್ಕೆ ಎರಡ್ನೂರು ಅಲ್ವಾ ಹಾಂ ಎರಡ್ನೂರು ಪ್ಲ ಮತ್ತು ನಾವು ಎಷ್ಟು ಕಿಲೋಮೀಟರ್ ಓಡಿಸ್ತೀವಿ ಅದರದ್ದು ಮ ಕಾಸು ಕೊಡಬೇಕು ಹಾಂ ಸರಿ ಅದು ಏನಾದರೂ ನೀವು ನೀವೇ ಏನಾದರೂ ರೂಟ್ ಮ್ಯಾಪ್ ಏನಾದರೂ ಕೊಡ್ತೀರಾ ಯಾಕೆಂದರೆ ನಾನು ಕರ್ನಾಟಕ ಕರ್ನಾಟಕಕ್ಕೆ ಹೊಸಬ್ ಹೌದಾ ಸರಿ ಸರಿ